ಗೌರಿ ಹಬ್ಬ ಈ ಹಬ್ಬವು ಕನ್ನಡ ವ ನವ ವರ್ಷದ ಹಬ್ಬವಾಗಿದ್ದು ಮಹಿಳೆಯರು ಗೌರಿ ದೇವಿಗೆ ಹೂವುಗಳನ್ನು ಅರ್ಪಿಸುತ್ತಾರೆ ತುಲಾ ಸಂಕ್ರಮಣ ಈ ಉತ್ಸವವು ತುಳಸಿಗೆ ಹಾಕುವ ದಿನವಾಗಿದ್ದು ಜನರು ತುಳಸಿಗೆ ಅರ್ಚನೆ ಮಾಡುತ್ತಾರೆ ದಸರಾ ಹಬ್ಬ ದಸರಾ ಹಬ್ಬವು ಭಾರತದ ಪ್ರಮುಖ ಹಬ್ಬಗಳಲ್ಲೊಂದಾಗಿದ್ದು ರಾಜ ನರಸಿಂಹ ಒಡೆಯರ ಜನಿತ ದಿನವನ್ನು ಆಚರಿಸುವುದು ಸ್ವಾತಂತ್ರ್ಯ ದಿನಾಚರಣೆ ಭಾರತದ ಸ್ವಾತಂತ್ರ್ಯ ದಿನವನ್ನು ಜನರು ಜಾತ್ಯಂತರ ಭೇದವನ್ನು ಅತಿಕ್ರಮಿಸಿ ದೇಶದ ಏಕತೆಯನ್ನು ಸಂಭಾವನೆ ಮಾಡುವುದು ಯುಗಾದಿ ಕನ್ನಡ ನ್ಯೂ ಇಯರ್ ಅಥವಾ ಯುಗಾದಿ ಜನರಿಗೆ ಹೊಸ ವರ್ಷದ ಹೊತ್ತಿಗೆಯನ್ನು ಸೂಚಿಸುವ ಹಬ್ಬ ಮಕರ ಸಂಕ್ರಾಂತಿ ಜನರು ಮಕರ ಸಂಕ್ರಾಂತಿಯನ್ನು ವಾರ್ಷಿಕ ಹಬ್ಬವಾಗಿ ಆಚರಿಸುತ್ತಾರೆ ವರುಷದ ಮೊಗವೆ ಹುನ್ನೆ ವರುಷದ ಮೊಗವೆ ಹುನ್ನೆ ಹಬ್ಬ ಪ್ರಮುಖ ಹಬ್ಬಗಳಲ್ಲೊಂದಾಗಿದೆ ದೀಪಾವಳಿ ಜನರು ದೀಪಾವಳಿಯನ್ನು ಹೊಂದಾಣಿಕೆಯಾಗಿ ಆಚರಿಸುತ್ತಾರೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿಯು ಗಣೇಶ ಚತುರ್ಥಿಯನ್ನು ಆಚರಿಸಲ್ಪಡುವ ಹಬ್ಬಗಳಲ್ಲೊಂದಾಗಿದೆ ಕರಗುಡು ಹಬ್ಬ ಶಿವಮೊಗ್ಗ ಜಿಲ್ಲೆಯಲ್ಲಿ ಕರಗುಡು ಹಬ್ಬ ಪ್ರಮುಖ ಹಬ್ಬಗಳಲ್ಲೊಂದಾಗಿದೆ ಮಹಾಶಿವರಾತ್ರಿ ಜನರು ಮಹಾಶಿವರಾತ್ರಿಯನ್ನು ಹರಿದ್ವಾರದಲ್ಲಿ ವಿಶೇಷ ಆಚರಣೆಗಳಿಂದ ಆಚರಿಸುತ್ತಾರೆ ನವರಾತ್ರಿ ನವರಾತ್ರಿ ಹಬ್ಬವು ದೇವಿ ದುರ್ಗಾ ಪೂಜೆ ಮತ್ತು ಆಚರಣೆಯ ಹಬ್ಬಗಳಲ್ಲೊಂದಾಗಿದೆ ಈ ಉತ್ಸವಗಳಲ್ಲಿ ನಾನು ಸಾಮಾಜಿಕ ಆಯ್ಕೆಗಳ ಸೇವೆಯನ್ನು ನೀಡುತ್ತೇನೆ ಹಾಗೂ ಜನರಿಗೆ ಹೊಸ ಬರುವಿಕೆ ಮತ್ತು ಸಂತೋಷವನ್ನು ತಂದುಕೊಡುತ್ತೇನೆ ಉತ್ಸವಗಳಲ್ಲಿ ವಿವಿಧ ಆಹಾರವನ್ನು ಸೇವಿಸುತ್ತೇನೆ ಸಾಂಪ್ರದಾಯಿಕ ವಸ್ತ್ರವನ್ನು ಧರಿಸುತ್ತೇನೆ ಹಾಗೂ ಜನರೊಂದಿಗೆ ಹೊಸದಾಗಿ ನಿಕಟ ಸಂಬಂಧ ಕೊಂಡು ಆನಂದವಾಗಿರುತ್ತೇನೆ